ನಮಸ್ತೆ ಸರ್ ನಾವೊಂದು ಕಿರು ಪ್ರವಾಸಕ್ಕೆ ಹೋಗ್ಬೇಕಿತ್ತು ಒಟ್ಟು ನಾವು ಐದು ಜನ ಇದ್ದೀವಿ ಹೋಗ್ಬೇಕಾಗಿರೋ ಸ್ಥಳ ಮುರುಡೇಶ್ವರ ಸದ್ಯಕ್ಕೆ ನಾವಿರೋ ಸ್ಥಳ ತುಮಕೂರು ಬಟ್ವಾಡಿ ಮುಖ್ಯರಸ್ತೆ ಎರಡನೇ ಅಡ್ಡರಸ್ತೆ ಸಮಯ ಪೂರ್ತಿ ಒಂದಿನ ಆಗುತ್ತೆ ಸರ್ ಒಂದು ಜನವರಿ ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಎರಡು ಜನವರಿ ಎರಡು ಸಾವಿರದ ಇಪ್ಪತ್ತ್ಮೂರು ಆಗುತ್ತೆ ಸರ್